ಭಾರತೀಯ ಸಮಾಜದಲ್ಲಿ ಧರ್ಮದ ಪಾತ್ರವು ತುಂಬ ಮುಖ್ಯವಾಗಿದೆ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ರಾಷ್ಟ್ರವಾಗಿದೆ ಭಾರತವು ಅನೇಕ ಸಮಾಜದಲ್ಲಿ ಧರ್ಮಗಳನ್ನು ಅನುಪಾಲನೆ ಮಾಡುತ್ತಿದೆ ಹಲವು ಧರ್ಮದವರು ಭಾರತದಲ್ಲಿ ನೆಲೆಯನ್ನು ಹೊಂದಿದ್ದಾರೆ ಭಾರತವು ಒಂದು ಧರ್ಮದ ಸಂಪನ್ಮೂಲ ರಾಷ್ಟ್ರವಾಗಿದೆ ಅನೇಕ ಧರ್ಮಗಳು ಭಾರತದಲ್ಲಿ ಬೇರೂರಿವೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗಿಂತಲೂ ಭಾರತವು ಅದ್ಭುತ